ದಿನನಿತ್ಯ ನಾವು ಎದುರಿಸುವ ಸಮಸ್ಯೆ ಅಂದರೆ ಒಂದು ಉಡುಪಿ ಜಿಲ್ಲೆಯವರು ಒಂದು ಬಸ್ಸಿನ ಸಮಸ್ಯೆ ಅಂದರೆ ಬಸ್ಸ ಟೈಮ್ ಟು ಟೈಮ್ ಸರಿಯಾಗಿ ಇಲ್ಲ ಕೆಲವೊಂದು ಸಲ ನಾವು ಜಾಬಿಗೆ ಹೋಗುವಾಗ ವಾಪಸ್ ಬರುವಾಗ ನಮಗೆ ಅಂದರೆ ಟೈ ಬಸ್ ತಪ್ಪಿರುತ್ತದೆ ಅವಾಗ ನಾವು ಆಟೋ ಮಾಡ್ಕೊಂಡು ಮನೆಗೋಗಬೇಕಾಗತ್ತೆ ಸೊ ಲೇಟಾಗುತ್ತೆ ಮನೆಗೆ ರೀಚಾಗುವಾಗ ಹಾಗಾಗಿ ಟೈಮ್ ಟು ಟೈಮ್ ಬಸ್ಸು ಇದೊಂದು ನಮಗೆ ಪ್ರಾಬ್ಲಮ್ ಆಗಿದೆ ಇನ್ನೊಂದೇನೆಂದರೆ ರೋಡು ಸಮಸ್ಯೆ ರೋಡು ಸರಿಯಾಗಿ ರಿಪೇರಿ ಆಗ್ತಾ ಇಲ್ಲ ಅಂದರೆ ಎಲ್ಲ ಕಡೆಯೂ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಿದೆ ಎಲ್ಲ ರೋಡುಗಳು ಗುರಿ ಆ ಥರ ಗುರಿ ಥರ ಬಿದ್ದಿದೆ ಸೊ ಅದನ್ನೆಲ್ಲ ನಾಯಕರು ಸರಿ ಮಾಡಬೇಕು ಇನ್ನೊಂದೇನಂದರೆ ದಾರಿದೀಪ ಈ ದಾರಿದೀಪ ಎಲ್ಲ ಕಡೆನೂ ಇರೋಲ್ಲ ನಾವು ಆಫೀಸ್ ಬಿಟ್ಟು ಮನೆಗೆ ಹೋಗುವಾಗ ಅಂದರೆ ಕತ್ತಲಲ್ಲೇ ಹೋಗಬೇಕಾಗತ್ತೆ ರೋಡಲ್ಲಿ ನಡ್ಕೊಂಡು ಹೋಗುವಾಗ ಸರಿಯಾಗಿ ದಾರಿದೀಪ ವರ್ಕಾಗ್ತಿಲ್ಲ ಹೀಗೆ ತುಂಬ ಹೀಗೆ ಕೆಲವೊಂದು ಮತ್ತೊಂದು ಏನಂದರೆ ನೀರಿನ ಸಮಸ್ಯೆ ನಮಗೆ ಅಂದರೆ ಇದು ಮಳೆಗಾಲ ಮಳೆ ಕಡಿಮೆ ಇದು ಈಗ ನೀಗ್ ನೀರು ನಮಗೆ ನೀರು ಕಡಿಮೆಯಾಗಿದೆ ಪುರ ಪುರಸಭೆಯವರು ನಮಗೆ ಸರಿಯಾದ ಟೈಮಲ್ಲಿ ನೀರು ಬರಬೇಕು ಕುಡಿಯುವ ನೀರು ನಮಗೆ ಸಮಸ್ಯೆಯಾಗಿದೆ ಇದೆಲ್ಲ ನಾವು ನಾಯಕರಿಂದ ಕೆಲವೊಂದು ನಾಯಕರು ನಮಗೆ ನಾವು ನಾವು ಓಟು ಹಾಕಿದ್ರು ಅವರು ನಮಗೆ ಹೆಲ್ಪ್ ಮಾಡ್ತಾರೆ ಕೆಲವೊಂದು ನಾಯಕರಿಂದ ಈ ಥರದ ಹೆಲ್ಪ್ ಆಗ್ತಾ ಇಲ್ಲ ಇದರಿಂದಾಗಿ ನಾಯಕರು ಇದರ ಬಗ್ಗೆ ಗಮನಹರಿಸಬೇಕಾಗಿ ನನ್ನ ವಿನಂತಿ